ಶಾಲೆಯಲ್ಲಿ ನನಗೆ ಇಷ್ಟವಾದ ವಿಷಯವೆಂದರೆ ಇತಿಹಾಸ ಏಕೆ ಇತಿಹಾಸ ಎಂದರೆ ತುಂಬ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ನಾಡಿನ ಇತಿಹಾಸವನ್ನು ತಿಳಿಯಲು ನನಗೆ ಬಹಳ ಆಸಕ್ತಿ ಇರುತ್ತದೆ ಆದ್ದರಿಂದ ನನಗೆ ಈ ವಿಷಯವೆಂದರೆ ತುಂಬ ಇಷ್ಟ